ವೆಜ್ ಕೊಲ್ಹಾಪುರಿ ಬೆಂಡಿ ಮಸಾಲ ದಾಲ್ ಫ್ರೈ ಮತ್ತು ನಾಲ್ಕು ರೋಟಿ ನಾಲ್ಕು ಕಾಫಿ ಕೊಲ್ಹಾಪುರಿಗೆ ಕಡಿಮೆ ಖಾರ ಇರಲಿ ಉಪ್ಪು ತಕ್ಕ ಮಟ್ಟಿಗೆ ಇರಲಿ ಬೆಂಡಿ ಮಸಾಲಗೆ ಮಸಾಲೆ ಮತ್ತು ಖಾರ ಕಡಿಮೆಯ ರೂಪದಲ್ಲಿ ಬಳಸಿ ಆಯ್ಲನ್ನು ಸಾಧ್ಯವಾದಷ್ಟು ಕಡಿಮೆ ಹಾಕಿ ಕಾಫಿಯಲ್ಲಿ ಎರ್ಡು ಕಾಫಿ ಸಕ್ಕರೆ ಮೀಡಿಯಮ್ ಇರಲಿ ಅಂದರೆ ತಕ್ಕ ಮಟ್ಟಿಗೆ ಇರಲಿ ಇನ್ನು ಎರ್ಡು ಕ್ವಾಫೀಗೆ ಸಕ್ಕರೆ ಇಲ್ಲದಿರುವಂಥ ಕಾಫಿಯನ್ನು ಕಳಿಸಿ ಕೊಡಿ